ನಾನು ಹೆಚ್ಚಾಗಿ ಚಳಿಗಾಲಕ್ಕೆ ಹೋಗೋಕ್ ಇಷ್ಟಪಡ್ತೀನಿ ಯಾಕಪ್ಪಂದ್ರೆ ಅದ್ರಲ್ಲೂ ನಾನು ಚಾಮ್ರಾಜ ನಗ್ರದಲ್ಲೀ ಗೋಪಾಲ ಸ್ವಾಮಿ ಬೆಟ್ಟ ಅಂದ್ರೆ ಚಾಮ್ರಾಜ ನಗ್ರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಅಲ್ಲೀ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಇದೆ ಅಂದ್ರಲ್ಲಿ ಚಾಮ್ರಾಜ ನಗರದಲ್ಲೆ ಗೋಪಾಲ ಸ್ವಾಮಿ ಬೆಟ್ಟ ಅಲ್ಲಿ ಚಳಿಗಾಲದಲ್ಲಂತೂ ಸಕ್ಕತ್ತಾಗಿರುತ್ತೆ ಮಳೆ ಅಲ್ಲಿ ಯಾವಾಗಲೂ ಮಳೆ ಅಂತಂದರೆ ಹಿಮ ಬೀಳ್ತಲೇ ಇರುತ್ತೆ ಅವಾಗ ಅದನ್ನು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತಲೇ ಹೇಳೋದು ಅದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದು ತುಂಬ ಚೆನ್ನಾಗಿರುತ್ತೆ ನಾನು ಅಲ್ಲಿಗ್ಹೋಗೋಕೆ ಇಷ್ಟಪಡ್ತೀನಿ